ಅಲೋ ಹೌದು ಹೌದು ನಾನು ಜೆ ಎಸ್ ಎಸ್ ಕಾಲೇಜ್ ಪ್ರಿನ್ಸಿಪಾಲ್ ಹೇಳಿ

ಆಯಿತು ಹ್ಞೂ ಬಿ ಕಾಮ್ ಸ್ಟೂಡೆಂಟಾ ನೀನು ಕಾಮರ್ಸ್ ಸ್ಟೂಡೆಂಟು ಹ್ಞೂ ಹ್ಞೂ ನಮ್ಮಲ್ಲಿ ಕಾಮರ್ಸ್ ಅಂತ ಬಂದಾಗ ವಾಣಿಜ್ಯದಲ್ಲಿ ಬಿ ಕಾಮು ಬಿ ಬಿ ಎಮ್ಮು ಮತ್ತು ಬಿ ಸಿ ಎಗಳಿದೆ ನೀನು ಪಿ ಯು ಸಿಲಿ ಏನು ಓದಿದಿಯಪ್ಪ ಏನು ಕಾಂಬಿನೇಷನ್ ತಗೊಂಡಿದಿಯಾ ಹಾಂ ಗಣಕಯಂತ್ರ ಬಂದಾಗ ನೀನು ಬಿ ಸಿ ಎ ಸೆಲೆಕ್ಟ್ ಮಾಡಿಕೋ ಯಾಕಂದರೆ ಬಿ ಸಿ ಎದಲ್ಲಿ ಜಾಬ್ ರಿಲೇಟೆಡ್ ಕೋರ್ಸ್ಗಳು ಕ್ಯಾಂಪಸ್ಗಳಿಗೆಲ್ಲ ಕರಿಸ್ತೀವಿ ನಾವು ನಿನಗೆ ಬಿ ಕಾಮ್ ಅಂತ ಬಂದಾಗ ನಾವು ಮ್ಯಾನೇಜ್ಮೆಂಟ್ ಅಕೌಂಟಿಂಗು ಫಿನಾನ್ಶಿಯಲ್ ಅಕೌಂಟಿಂಗು ಬಿಸ್ನೆಸ್ ಮ್ಯಾತ್ಸು ಮತ್ತು ಫೈನಲ್ ಇಯರ್ ಬಂದಾಗ ಹೆಚ್ ಆರ್ ಎಮ್ಮು ಮತ್ತು ಮಾರ್ಕೆಟಿಂಗು ಇದಿಷ್ಟು ಕಾಂಬಿನೇಷನ್ಗಳು ಇಟ್ಟಿರ್ತೀವಿ ನಮ್ಮ ಹಾಂ ಬಿ ಬಿ ಎಮ್ಮಲ್ಲಿ ನಿನಿಗೆ ಒಂದು ಎರಡು ಸಬ್ಜೆಕ್ಟ್ ಎಕ್ಶ್ಟ್ರಾ ಆಗುತ್ತೆ ಬಿ ಬಿ ಎಮ್ಮಲ್ಲಿ ನಾವು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂತ ಇಡ್ತೀವಿ ಮ್ಯಾನೇಜ್ಮೆಂಟ್ ರಿಲೇಟೆಡು ಏನು ಬರುತ್ತೆ ಅದಕ್ಕೆ ಪ್ರಾಜೆಕ್ಟ್ಗಳಂತ ಇಟ್ಟಿರ್ತೀವಿ ಆ ಯೋಜನೆ ಅಂತ ಬಂದಾಗ ನೀವು ಅದನ್ನ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಪ್ಲೇಸ್ಮೆಂಟಿಗೆ ಆಫರ್ ಮಾಡ್ತಾರೆ ಅಂದರೆ ನಿಮಗೆ ಉದ್ಯೋಗಕ್ಕೆ ನೆಕ್ಷ್ಟ್ ಉದ್ಯೋಗಕ್ಕೆ ಇದು ಮಾಡ್ತಾರೆ ನಮ್ಮಲ್ಲಿ ಕ್ಯಾಂಪಸ್ ಕರಿಸ್ತೀವಿ ಲಾಸ್ಟ್ ಇಯರ್ಗೆ ಆಯಿತಾ ಬಿ ಸಿ ಎದಲ್ಲಿ ಬಿ ಸಿ ಎ ಸಬ್ಜೆಕ್ಟ್ ಬಂದ್ಬಿಟ್ಟು ಪೈತಾನೂ ಆರು ಈಕ್ವಲ್ಲು ನಿಮಗೆ ಪ ಒಂದು ಅಪ್ಲಿಕೇಷನ್ನು ಬಿ ಐ ಟೂಲುಗಳ ಬಗ್ಗೆ ನಿಮಗೆ ಮಾಹಿತಿಗಳು ಕೊಡ್ತಾ ಹೋಗ್ತಾರೆ ನಮ್ಮ ಲೆಚ್ಚರ್ಸು ಎಲ್ಲ ಕೂಡ ಒಳ್ಳೆ ಒಳ್ಳೆ ಕ್ಯಾಂಡಿಡೇಟ್ಸ್ ಅಂದರೆ ಒಳ್ಳೆಯ ಗೇಸ್ಟ್ ಲೆಚ್ಚರ್ಸನ್ನೇ ನಾವು ಕರೆಸಿ ಪಾಠ ಮಾಡಿಸ್ತಾ ಇರೋದು ನಿಮಗೆ ಫೈನಲ್ ಇಯರಲ್ಲಿ ಐದನೇ ಸೆಮ್ ಆದಮೇಲೆ ನಿಮಗೆ ಉದ್ಯೋಗನ ಉದ್ಯೋಗ ಖಾತೆ ಉದ್ಯೋಗದ ಅವರೇ ಬಂದು ನಿಮ್ಗೆ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ಕಂಪನಿಯವ್ರೇ ಖಾಸಗಿ ಕಂಪನಿಯವ್ರೇ ಬಂದ್ಬಿಟ್ಟು ನಿಮಗೆ ಸೆಲೆಕ್ಷನ್ ಮಾಡ್ಕೊಂಡು ಹೋಗ್ತಾರೆ ಈ ಥರ ಆಪ್ಷನ್ಗಳು ನಮ್ಮ ಕಂಪ್ನಿಲಿ ಇದೆ ನಮ್ಮ ಕಾಲೇಜಲ್ಲಿ ಇದೆ ಹ್ಞೂ ಅಡ್ಮಿಷನ್

ಹೌದಪ್ಪ ಹೌದು ಎಲ್ಲ ಥರದ್ದು ಇದೆಯಪ್ಪ ಐತಾನು ಆರು ಸಿ ಸಿ ಪ್ಲಸ್ ಪ್ಲಸ್ಸು ಡಾಟ್ ನೆಟ್ಟು ಈ ಥರದ ಎಲ್ಲ ಕೋರ್ಸ್ಗಳು ನಮ್ಮ ತ ನಮ್ಮ ಇದರಲ್ಲಿ ಬಿ ಸಿ ಎ ಕಾಂಬಿನೇಷನಲ್ಲಿ ಕೊಡ್ತಾ ಹೋಗ್ತೇವೆ ಉದ್ಯೋಗ ಅವಕಾಶದಲ್ಲಿ ನಾವು ನಿಮಗೆ ಕಮ್ ಇದು ಜಾಬ್ ಓರಿಯೆಂಟೇಷನ್ ಕ್ಲಾಸ್ಗಳು ನಡೆಸ್ತೇವೆ ಮತ್ತು ಇಂಟರ್ವ್ಯೂವನ್ನ ನೀವು ಹೇಗೆ ಸೆಲೆಕ್ಟ್ ಇಂಟರ್ವ್ಯೂವನ್ನು ಹೇಗಪ್ಪ ಏನು ಹೇಳು ಅಟೆಂಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೇವೆ ಕ್ಯಾಂಪಸ್ಗಳು ಬರುತ್ತೆ ಕ್ಯಾಂಪಸ್ಗಳು ಸೆಲೆಕ್ಟ್ ಮಾಡ್ಕೊಂಡು ಹೋಗುತ್ತೆ ನಿಮ್ಮನ್ನು ಈ ಥರ ಹ್ಞೂ ಬಿ ಸಿ ಎ ಶುಲ್ಕ ನಮ್ಮದು ಕಾಲೇಜು ಅಡ್ರ ಇದು ಏನು ಹೇಳಿ ಅಡ್ರಸ್ ವ ಇದು ವಿಳಾಸ ಬಂದ್ಬಿಟ್ಟು ಜೆ ಎಸ್ ಎಸ್ ಕಾಲೇಜು ಮೈಸೂರು

ಓಕೆ ಸರಿ ಸರಿಯಪ್ಪ